ಮೈಸೂರು ಇಲ್ಲಿ ದಸರಾ ಹಬ್ಬದ ಸಮಯದಲ್ಲಿ ಪ್ರವಾಸಿಗರು ತುಂಬ ನೋಡಲು ಬರುತ್ತಾರೆ ಮೈಸೂರಿನಲ್ಲಿ ದಸರಾ ಹಬ್ಬವು ಕರ್ನಾಟಕದ ನಾಡಹಬ್ಬವಾಗಿದೆ ಈ ನವರಾತ್ರಿ ಹಬ್ಬದ ಈ ದಸರಾ ದಸರಾ ಹಬ್ಬದಲ್ಲಿ ನವರಾತ್ರಿ ಹಬ್ಬವನ್ನು ವಿಜಯದಶಮಿಯೊಂದಿಗೆ ಸತತವಾಗಿ ಆಚರಿಸಲಾಗುತ್ತದೆ ಸತತವಾಗಿ ಹತ್ತು ದಿನಗಳ ವರಗೆ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಮೈಸೂರಿನಲ್ಲಿ ದಸರಾ ನೋಡಲು ತುಂಬ ಪ್ರವಾಸಿಗರು ದಸರಾ ಹಬ್ಬದ ಸಮಯದಲ್ಲಿ ಮೈಸೂರಿಗೆ ಜನರು ತುಂಬ ಬರುತ್ತಾರೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಮೈಸೂರು ಪ್ರಸಿದ್ಧಿಯಾಗಿದೆ ಮೈಸೂರು ಮೈಸೂರಿನಲ್ಲಿ ಪ್ರತೀ ವರ್ಷವು ದಸರಾ ದಸರಾವನ್ನು ಆಚರಿಸಲಾಗುತ್ತದೆ ಮೈಸೂರು ದಸರಾ ನೋಡಲು ತುಂಬ ಸುಂದರವಾಗಿರುತ್ತದೆ ಮೈಸೂರು ದಸರಾ ವೀಕ್ಷಿಸಲು ಪ್ರವಾಸಿಗರು ದೇಶ ವಿದೇಶಗಳಿಂದ ಆಗಮಿಸುತ್ತಾರೆ ಮೈಸೂರು ದಸರಾ ಹಬ್ಬಕ್ಕೆ ಐತಿಹಾಸಿಕ ಇತಿಹಾಸವಿದೆ ಮೈಸೂರಿನಲ್ಲಿ ಅಂಬಾರಿ ಮೆರವಣಿಗೆ ಮೈಸೂರು ಅರಮನೆಯ ಅರಮನೆಯಿಂದ ಪ್ರಾರಂಭವಾಗಿ ಬನ್ನೀ ಮಂಟಪದ ಬಳಿ ಮುಕ್ತಾಯವಾಗುತ್ತದೆ ದಸರಾ ದಸರಾದ ಕೊನೆಯ ದಿನದಂದು ನಡೆದ ಜಂಬೂ ಸವಾರಿಯು ಅತ್ಯಂತ ಆಕರ್ಷಣೆ ಆಕರ್ಷಣೆ ಆಗಿರುತ್ತದೆ ಆನೆಯ ಮೇಲೆ ಚಾಮುಂಡೇಶ್ವರಿ ವಿಗ್ರಹವನ್ನು ಅಂಬಾರಿಯಲ್ಲಿಟ್ಟು ಭವ್ಯ ಮೆರವಣಿಗೆಯಲ್ಲಿ ಸಾಗಿಸುತ್ತದೆ ಆನೆಯ ಮೇಲಿನ ಚಾಮುಂಡೇಶ್ವರಿ ವಿಗ್ರಹವು ಏಳುನೂರ ಐವತ್ತು ಕೆಜಿ ಚಿನ್ನದಿಂದ ಮಾಡಲ್ಪಟ್ಟಿದೆ ಮೈಸೂರು ದಸರಾ ಮಹೋತ್ಸವಕ್ಕೆ ನಾಲ್ಕು ಅಥವಾ ಐದು ಶತಮಾನಗಳಿಗೂ ಹೆಚ್ಚಿನ ಇತಿಹಾಸವಿದೆ ವಿಜಯನಗರದ ಅರಸರು ಹದಿನೈದನೇ ಶತಮಾನದಲ್ಲಿ ದಸರಾ ಆರಂಭಿಸಲು ಆರಂಭಿಸಿದರೆಂದು ಹೇಳಲಾಗುತ್ತದೆ ಹೀಗೆ ದಸರಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ